ಹಾಂ ಸರ್ ಹೇಳಿ

ನಮಸ್ತೆ ಹಲೋ ಸರ್ ಹಾಂ ನಮಸ್ಕಾರ ಹೇಳಿ ಹಾಂ ಹಾಂ ಓಕೆ ಓಕೆ ಸರ್ ಅದು ಕಾರ್ಯಕ್ರಮದ್ದು ಎರಡು ದಿನ ಇದೆ ಕಾರ್ಯಕ್ರಮ ನಮಗೆ ಫೋಟೋ ಮತ್ತು ವೀಡಿಯೋ ಎರಡೂ ಆಗಬೇಕು ಏನಾಗಿದೆ ಏನಿದೆ ರೇಟು ಮದುವೆ ಕಾರ್ಯಕ್ರಮ ಎರ್ಡು ದಿನದ್ದು ಸೇರಿ ಹನ್ನೆರಡು ಸಾವಿರ ಆಗುತ್ತಾ

ಹ್ಞೂ ಮತ್ತೆ ಮತ್ತೆ ಎಕ್ಸ್ಟ್ರಾ ಚಾರ್ಜಸ್ ಏನಾರು ಇರುತ್ತಾ ಅಥ್ವಾ ಹನ್ನೆರಡು ಸಾವಿರ ಅಷ್ಟೆಯಾ ಹ್ಞೂ ಅಲ್ಲ ಈಗ ಎರ್ಡು ದಿನ ಲೆಕ್ಕವೇ ಆಗುತ್ತೆ ಈಗ ಎರ್ಡು ದಿನ ಲೆಕ್ಕ ಅಂತಂದ್ರೆ ಹನ್ನೆರಡು ಸಾವಿರ ಅಲ್ಲ ಮತ್ತು ನಿಮ್ದು ಬೇರೆ ಎಕ್ಸ್ಟ್ರಾ ಚಾರ್ಜಸ್ಸು ಅಂತ ಏನಾರು ಇದೆಯಾ ಅಥ್ವಾ ಹನ್ನೆರಡು ಸಾವಿರದಲ್ಲೆಯಾ

ಹ್ಞೂ ಹ್ಞೂ ಅದು ಎಷ್ಟಾಗುತ್ತೆ ಹಾಂ ಎಷ್ಟು ರೇಟ್ ಎಷ್ಟು ಹಾಂ ಹ್ಞೂ ಹೌದಾ ಓಕೆ ಓಕೆ ಈಗ ಡ್ರೋನ್ ಇಲ್ಲ ಅಂತಂದ್ರೆ ಹನ್ನೆರಡು ಸಾವಿರ ಓಕೆ ಓಕೆ ಓಕೆ ಈಗ ನಿಮ್ಮ ಕಡೆಯಿಂದ ಬಂದೌರು ಮತ್ತೇನು ಚಾರ್ಜಸ್ ಇರ್ತಿತ್ತಾ ನಮ್ಮ ಕಡೆ ಹಾಂ ನಿಮ್ಮ ಪೇಮೆಂಟ್ ಅದರಲಿಲ್ಲ ಮತ್ತೆ ಎಕ್ಸ್ಟ್ರಾ ಕೊಡ್ಬೇಕಾ ಹೌದಾ ನೋಡಿರಿ ರೇಟ್ ಜಾಸ್ತಿ ಆಯ್ತು ಅದು ಒಂದು ಸ್ವಲ್ಪ ಹ್ಞೂ ಹ್ಞೂ ಹ್ಞೂ ಅಲ್ಲ ಈಗ ಎರಡು ದಿನಕ್ಕೆ ಅಲ್ಲ ಈಗ ನಮ್ದು ಯಾವಾಗ್ಲೂ ಚೆನ್ನಾಗಿರ್ಬೇಕು ಈಗ ಹಾಂ ಹಾಂ ಹಾಂ ಈಗ ಯಾಕೆಂದ್ರೆ ಈಗ ಪ್ರತಿಸಲ ಗಾ ಈಗ ಟ್ರೆಂಡ್ ಏನಿರುತ್ತೆಲ್ಲ ಆ ಟ್ರೆಂಡ್ ಪ್ರಕಾರ ಹೋದ್ರೇ ಲೆಕ್ಕ ಅದು ಈಗ ಯಾವುದು ನಿಮ್ದು ಚೆನ್ನಾಗಿ ಬರುತ್ತಾ ಹಾಂ ಹಾಂ ಹಾಂ ಅದಕ್ಕಿಂತ ಆದ್ರೆ ಅದೇದೇ ಈಗ ಬೆಟ್ರು ಹೆಚ್ ಡಿ ಕ್ವಾಲ್ಟಿ ಬರುತ್ತಾ ಹಾಂ ಸ ನೋಡಿರಿ ಸರ್ ರೇಟು ಒಂದು ಲೆಕ್ದಲ್ಲಿ ಹೇಳಿ ಸರ್ ಒಂದು ಲೆಕ್ಕದಲ್ಲಿ ಕಡಿಮೆ ಮಾಡಿ ಒಂದು ಸ್ವಲ್ಪ ಹ್ಞೂ ಹ್ಞೂ ಹೌದಾ ಹ್ಞೂ ಹ್ಞೂ ಹ್ಞೂ ಹ್ಞೂ ಟೊಟ್ಲ್ ಎಲ್ಲ ನಿಮ್ಮ ಕಡೆಯೇ ಆಗುತ್ತೆ ಅಂತ ಲೆಕ್ಕ ಹ್ಞೂ ಹ್ಞೂ ಹ್ಞೂ ಸರಿ ಆಯ್ತು ಟೋಟಲೆಲ್ಲ ರೇಟು ಒಂದು ಫಿಕ್ಸ್ ಮಾಡಿರ್ತೀರಿ ನೀವು ಬ ನೀವು ಕಡಿಮೆ ಮಾಡೋಲ್ವ ಅಲ್ಲ ಈಗ ನೋಡಿರಿ ಏಕೆಂದ್ರೆ ನಿಮ್ಗೆ ಇದಾಗಬೇಕಲ್ಲ ಹೇಳ್ತಾಯಿದ್ದೆ ಅದು ಹ್ಞೂ ಹ್ಞೂ ನೋಡಿರಿ ಒಂದು ಇಪ್ಪತ್ತೆರಡು ಇಪ್ಪತ್ಮೂರಕ್ಕೆ ಆಗಬೌದು ಎಲ್ಲ ಸೇರಿ ಹೌದಾ ಸರಿ ಆಯ್ತು ತೊಗೊಳ್ರೀ ಹಾಗಾರೆ ಅಷ್ಟು ಮಾಡ್ರಿ ಕಾರ್ಯಕ್ರಮ ಬೆಳಿಗ್ಗೆ ನೀವು ಬೇಗ ಬರಬೇಕಾಗುತ್ತೆ ಹಾಂ ಓಕೆ ಓಕೆ ಹ್ಞೂ ಹಾಂ ಹಾಂ ಹಾಂ ಸರಿ ಸರಿ ಅಲ್ಲ ಮತ್ತೆ ಇನ್ ಟೈಮ್ ಬನ್ನಿ ಅಂದೆ ಲೇಟ್ ಮಾಡಬೇಡ್ರಿ ಮತ್ತೆ ನಿಮಗೋಸ್ಕರ ವೆಯ್ಟ್ ಮಾಡ್ಕೊಂಡು ಕೂತ್ಕೋಳೋಂಗೆ ಆಗ್ಬಾರ್ದು ಹ್ಞೂ ಸರಿ ಓಕೆ ಓಕೆ ನಮಸ್ಕಾರ ನಮಸ್ಕಾರ